ಮಂಡಿ ನೋವನ್ನು ಗುಣಪಡಿಸಲು ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಕೆಲವು ಮನೆಮದ್ದುಗಳು ಎಂದರೆ ಅದು ಆಹಾರದಲ್ಲಿ ಹಸಿವಿನ ತುಪ್ಪವನ್ನು ಸೇವಿಸ್ಬೇಕು ಹಾಗೂ ಅದು ನಾಟಿ ಹಸುವಿನ ತುಪ್ಪ ಆಗಿರ್ಬೇಕು ಮತ್ತು ಹುಣಸೆ ಎಲೆ ಆಗಿರ್ಬೋದು ಹಾಗೂ ಎಕ್ಕೆ ಗಿಡದ ಎಲೆ ಆಗಿರ್ಬೋದು ಬೇವಿನ ಎಲೆ ಆಗಿರ್ಬೋದು ನುಗ್ಗೆ ಸೊಪ್ಪಿನ ಎಲೆ ಆಗಿರ್ಬೋದು ಇವನ್ನು ಎಲ್ಲವನ್ನೂ ಹಾಗೂ ಬೆ ನಾಟಿ ಬೆಳ್ಳುಳ್ಳಿ ಹರಳೆಣ್ಣೆ ಇವನ್ನೆಲ್ಲವನ್ನು ಚೆನ್ನಾಗಿ ರುಬ್ಬಿದ ನಂತರ ಮಿಕ್ಸ್ ಚೆನ್ನಾಗಿ ಮಿಶ್ರಣ ಮಾಡಿ ಅವನ್ನು ನಮ್ಮ ಮಂಡಿ ನೋವು ಎಲ್ಲಿರುತ್ತೋ ಅಲ್ಲಿಗೆ ಮಂಡಿ ನೋವಿನ ಹತ್ತಿರ ಅದನ್ನು ಲೇಪಿಸಬೇಕು ಲೇಪಿಸಿದ ನಂತರ ನಾವು ಅದಕ್ಕಿಂತ ಮುಂಚೆ ಸಾಸಿವೆ ಎಣ್ಣೆ ಹಾಗೂ ಬಿಸಿ ನೀರಿನಿಂದ ಕಾಲನ್ನು ಕ್ಲೀನಾಗಿ ಸ್ವಚ್ಛಗೊಳಿಸಿ ಈ ಗಿಡ ಮೂಲಿಕೆಗಳನ್ನು ಬಳಸುವುದರಿಂದ ನಾವು ಮಂಡಿ ನೋವನ್ನು ನಿವಾರಣೆ ಮಾಡಬಹುದು ಹಾಗೂ ಇದಕ್ಕೆ ಕೆಲವು ಔಷಧಿಗಳಿವೆ ಹಾಯುರ್ವೇದಿಕ ಹಾಗೂ ಬಸ್ತಿ ಹಾಗೂ ಮೂತ್ರಪಿಂಡ ಯೋಗ ಹೀಗೆ ಮಾಡುವುದರಿಂದ ನಮ್ಮ ಸಂಪೂರ್ಣ ಮಂಡಿ ನೋವನ್ನು ನಿವಾರಣೆ ಮಾಡಬಹುದು